ಏನು ಗೊತ್ತಾ ನಾನು ಮೊನ್ನೆ ಮೊಬೈಲ್ ತೊಗೊಂಡ್ನಲ್ಲ ಅದು ಚೆನ್ನಾಗೇ ಇಲ್ಲ ಗೊತ್ತಾ ನಂಗಿಷ್ಟಾನೇ ಆಗ್ತಿಲ್ಲ ಆ ಫೋನ್ ಯಾಕೊ ಕ್ಯಾಮ್ರ ನಾನೀಗ ಕ್ಯಾಮ್ರಗೋಸ್ಕರನೇ ಫೋನ್ ಜಾಸ್ತಿ ತಗಳದಾಯ್ತಾ ಫೋನ್ ಕ್ಯಾಮ್ರ ಮತ್ತು ಇದು ಚಾರ್ಜರು ಮತ್ತು ಏನದು ಸ್ಟೋರೇಜು ಇದಿಷ್ಟುನ ನಾನು ಜಾಸ್ತಿ ನೋಡ್ತೀನಿ ಆಯ್ತಾ ಫೋನ್ ತಗೋಬೇಕಾದ್ರೆ ಎಷ್ಟು ಸರಿ ನೋಡಿದ್ದೀನಿ ಗೊತ್ತಾ ಚೆನ್ನಾಗಿದ್ಯೋ ಚೆನ್ನಾಗಿಲ್ವೋ ಅಂತ ಹೇಳ್ಬಿಟ್ಟು ನಾನು ತುಂಬ ಸರಿ ಸರ್ಚ್ ಮಾಡಿದ್ದೀನಿ ಅದರ ಬಗ್ಗೆ ಎಲ್ಲ ರಿವ್ಯೂಸೆಲ್ಲ ನೋಡಿ ಆಮೇಲೆ ಫೋನ್ ತಗೊಂಡೆ ಆದರೆ ಅದು ಹೇಗೆ ಬರ್ತಿದೆ ಅಂದರೆ ಸ್ಟಾಟಿಂಗಲ್ಲಿ ಚೆನ್ನಾಗೇ ಬಂತಪ್ಪ ಈವಾಗ ಹೆಂಗೊತ್ತಾ ಇದು ಬ್ಯಾಟ್ರಿ ಕಮ್ಮಿ ಆಗತ್ತೆ ನೋಡು ಸ್ಟೋರೇಜು ಮತ್ತು ಈ ಸ್ಟೋರೇಜ್ ಜಾಸ್ತಿ ಆಗೋದು ಮತ್ತೆ ಬ್ಯಾಟ್ರಿ ಕಮ್ಮಿ ಆಗೋದು ಚಾರ್ಜರು ಹೀಗಾದಾಗ ಕ್ಯಾಮ್ರ ಚೆನ್ನಾಗಿ ವರ್ಕಾಗ್ತಾ ಇಲ್ಲ ಇದು ನನಗೆಲ್ಲೂ ಗೊತ್ತಿರಲಿಲ್ಲ ಇದು ಒಂದು ಫೀಡ್ಬ್ಯಾಕು ಎಲ್ಲೂ ಸಿಕ್ಕಿರಲಿಲ್ಲ ನನಗೆ ನಾನು ಇದು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಇದು ಗೊತ್ತಾ ಮತ್ತಿನ್ನೊಂದು ಏನಂದರೆ ತುಂಬ ಹ್ಯಾಂಗ್ ಆಗ್ತಿದೆ ನನಗೆ ಜಸ್ಟ್ ಸಿಕ್ಸ್ ಮಂತ್ಸಿಗೆ ಎಷ್ಟು ಹ್ಯಾಂಗ್ ಆಗ್ತಿದೆ ಅಂದರೆ ಫೋನು ಹೊಸ ಫೋನಂತಲೇ ಅನಿಸ್ತಿಲ್ಲ ನನಗೆ ಇಷ್ಟೊಂದು ಹಳೆದಾಗೊಯ್ತಾ ಇದು ಸಿಕ್ಸ್ ಮಂತ್ಸ್ ಅನ್ನೋ ಥರ ಫುಲ್ಲು ಹ್ಯಾಂಗ್ ಹ್ಯಾಂಗ್ ಹ್ಯಾಂಗ್ ಅನ್ನಂಗೆ ಚಾರ್ಜ್ ಕೂಡಾ ಅಷ್ಟಕಷ್ಟೆ ಇಷ್ಟನೇ ಆಗ್ತಿಲ್ಲ ನನಗೆ ಈ ಫೋನ್ ಬೇರೆ ಫೋನ್ ಚೇಂಜ್ ಮಾಡೋಣ ಅಂದರೆ ಮೊನ್ನೆ ಇನ್ನೂ ತಗೊಂಡಿದ್ದೀನಿ ಆರು ತಿಂಗ್ಳಿಗೊಂದು ಫೋನ್ ತಗೊಳಕ್ಕಾಗತ್ತಾ ಅಂದರೆ ಎಲೆಕ್ಟ್ರಿಕ್ ವಸ್ತು ಅಲ್ಲ ಸುಮ್ಮನೆ ಇನ್ವೆಸ್ಟ್ ಮಾಡಕ್ಕಾಗೋದೂ ಇಲ್ಲ ಅದು ಹಾಂ ಏನು ಮಾಡೋದಂತಾನೆ ಗೊತ್ತಾಗ್ತಾ ಇಲ್ಲ ನನಗಿವಾಗ ಹೊಸ ಫೋನಿಗೆ ಇನ್ವೆಸ್ಟ್ ಮಾಡೋಕ್ಕೂ ಆಗಲ್ಲ ಸರ್ವಿಸ್ ಮಾಡಿಸ್ದೆ ಹೌದು ಸರ್ವಿಸ್ ಮಾಡ್ಸಿದ್ದೀನಿ ನಾನು ಮತ್ತೆ ತಿರುಗಾ ಅವರು ನನಗೆ ವಾರಂಟಿ ಗ್ಯಾರಂಟಿ ಕೊಟ್ಟಿದ್ದು ಜಸ್ಟ್ ತ್ರೀ ಮಂತ್ಸು ಅದೇ ನಾನು ಮಾಡಿದ ತಪ್ಪು ನೋಡು ತಗೋಬೇಕಾದ್ರೆ ನಾನು ಅಟ್ ಲೀಸ್ಟ್ ಒನ್ನಿಯರಿರತ್ತೆ ಎಲ್ಲ ಕಡೆ ನಾನದು ನನಗೆ ತಲೆಗೇ ಬಂದಿಲ್ಲ ನನಗೇನು ಹೊಸ ಫೋನ್ ಬೇಕು ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ಆಸೆ ಮೇಲೆ ತಗೊಂಡೆ ಹೀಗೆಲ್ಲ ಆಗುತ್ತೆ ಅಂದು ನಾನು ಯೋಚನೆ ಕೂಡ ಮಾಡಿಲ್ಲ ಒಂದ್ಸರಿನು ಕೂಡ ಈವಾಗ ಹೇಗೆ ಆಗಿಬಿಟ್ಟಿದೆ ಅಂದರೆ ನನಗೆ ಈ ಹೊಸ ಫೋನ್ ತೊಗೊಳಂಗೂ ಇಲ್ಲ ಈ ಫೋನ್ ಯೂಸ್ ಮಾಡೋಕ್ಕೂ ಆಗ್ತಾ ಇಲ್ಲ ಅನ್ನಂಗಾಗ್ಬಿಟ್ಟಿದೆ ಫುಲ್ ಹಿಂಸೆ ಆಗುತ್ತೆ ಯಾವಾಗಾದರೂ ಅರ್ಜೆಂಟಿದ್ದಾಗ ಯಾರಿಗಾದ್ರೂ ಕಾಲ್ ಮಾಡಬೇಕು ಅಂತಂದರೆ ಎಷ್ಟು ಕಷ್ಟ ಗೊತ್ತಾ ಎಷ್ಟು ತನಕ ಅಂತ ಹಾಗೆ ಯೂಸ್ ಮಾಡ್ತೀಯಾ ನೀನು ಎಷ್ಟು ಪೇಶೆನ್ಸ್ ಇರುತ್ತೆ ಯಾವಾಗೋ ಏನೋ ಅರ್ಜೆಂಟ್ ಇರುತ್ತೆ ಆವಾಗ ನಾನು ಯಾರಿಗಾದ್ರೂ ಕಾಲ್ ಮಾಡಬೇಕು ಆವಾಗ ಫೋನೇ ವರ್ಕಾಗ್ತಿರಲ್ಲ ಒಂದೊಂದ್ಸತಿ ಅಂತೂ ಅದಾಗದೇ ವರ್ಕಾಗ್ತಾ ಇರುತ್ತೆ ಮೀನ್ಸ್ ನಾನೇನೂ ವರ್ಕೇ ಮಾಡಿರಲ್ಲ ಅದೇ ಎಲ್ಲ ಅಂದರೆ ಆಟೋಮ್ಯಾಟಿಕಾಗಿ ವರ್ಕಾಗ್ತಾ ಇರುತ್ತೆ ಅದಾಗದೇ ಏನು ಬೇಕೋ ಅದನ್ನು ಒತ್ಕೊಂಡು ಯಾರ್ಯಾರಿಗೊ ಕಾಲ್ ಹೊಕ್ಕೊಂಡು ಈ ಥರ ಎಲ್ಲ ವರ್ಕಾಗ್ತಾ ಇರುತ್ತೆ ಗೊತ್ತಾ ನನಗೆ ಯೂಸ್ ಮಾಡೋಕ್ಕೆ ಇಷ್ಟ ಆಗ್ತಿಲ್ಲ ಮತ್ತೆ ವಾಲ್ಯುಮು ಯಪ್ಪಾ ದೇವರೇ ಸ್ಟಾಟಿಂಗಲ್ಲಿ ತಂದಾಗ ಏನೋ ಒಂಚೂರು ನನಗಿಷ್ಟ ಆಗ್ತಿತ್ತು ಈವಾಗೊಳ್ಳೆ ಕರ್ಕಶವಾಗಿ ಬರ್ತೇನೋ ಅನಿಸತ್ತೆ ವಾಲ್ಯೂಮು ಈ ಮ್ಯೂಸಿಕೆಲ್ಲ ಹಾಕ್ಬುಟ್ಟು ಫುಲ್ ಸೌಂಡ್ ಕೊಟ್ಟರೆ ಆವಾಗ ಅದನ್ನು ಎಂಜಾಯ್ ಮಾಡ್ತಿದ್ದೆ ಮೀನ್ಸ್ ಖುಷಿಯಾಗ್ತಿತ್ತು ಕೇಳೋಕ್ಕೆ ಆದರೆ ಈವಾಗೆಲ್ಲ ಹಾಗಿಲ್ವೇ ಇಲ್ಲ ಬಿಡು ಅದು ಕೇಳ್ತಾ ಇದ್ದರೆ ಯಪ್ಪಾ ಯಾವಾಗ ಆಫ್ ಮಾಡಿ ಬಿಡ್ತಾರಪ್ಪ ಅನ್ನಬೇಕು ಹಾಗಿರುತ್ತೆ ಅದರ ವಾಯ್ಸು ಫುಲ್ ಸೌಂಡ್ ಇಟ್ಟರೆ ನಿಜವಾಗಲೂ ಚೆನ್ನಾಗಿ ಕೇಳಲ್ಲ ಕಾಲ್ ಮಾಡ್ದಾಗ್ಲು ಅಷ್ಟೆನೆ ಕಾಲ್ ಮಾಡ್ತೀವಾ ಆವಾಗ ಹೆಂಗೆ ಅಂತಾಂದ್ರೆ ಜೋರಾಗಿ ಬರುತ್ತೆ ವಾಯ್ಸು ಹೊರಗಡೆ ಇರೋರ್ಗೆಲ್ಲ ಕೇಳ್ಸ್ತಿರುತ್ತೆ ಕಾಲಲ್ಲಿ ಮಾತಾಡ್ ಅದೂ ಏನು ಒಂದೇ ಪಾಯಿಂಟ್ ಇಡೋದು ವಾಲ್ಯುಮನ್ನ ಬಟ್ ಅದು ಹೊರಗಡೆ ಇರೋರ್ಗೆಲ್ಲ ಕೇಳಿಸ್ತಾ ಇರುತ್ತೆ ನಾವು ಏನು ಮಾತಾಡ್ತಾ ಇದ್ದೀವಿ ಆ ಕಡೆಯಿಂದ ಏನು ಮಾತಾಡ್ತಾ ಇದ್ದಾರೆ ಈ ಥರಯೆಲ್ಲ ಕೇಳಿಸ್ತಾನೇ ಇರುತ್ತೆ ಮತ್ತೀಗ ಫುಲ್ ಜೋರಾಗಿಟ್ಕೊ ಇಲ್ಲ ಅಂದರೆ ಚೂರು ಜೋರಾಗಿಟ್ಕೊ ಅನ್ಕೊ ಹೊರಗಡೆ ಎಲ್ಲೊ ಇದ್ದೀಯ ಆ ಟೈಮಲ್ಲಿ ಏನೋ ಒಂದೆರಡು ಪಾಯಿಂಟೋ ಒಂದ್ಮೂರು ಪಾಯಿಂಟೋ ಇಟ್ಕೊಂಡೆ ಅನ್ಕೊ ಹೊರಗಡೆ ಇರೋರ್ಗೇನು ಕೇಳಿಸಲ್ಲ ನಮಗಷ್ಟೆ ಕೇಳಿಸತ್ತೆ ಬಟ್ ಅವ್ರೇನು ಮಾತಾಡ್ತಾವ್ರ್ ಆ ಕಡೆಯಿಂದ ಮಾತಾಡೋರು ಅನ್ನೋದು ಸ್ಪಷ್ಟವಾಗಿ ಕೇಳಿಸಲ್ಲ ಅದೇ ಪ್ರಾಬ್ಲಮ್ ನೋಡು ಒಂದು ಎಷ್ಟು ಪ್ರಾಬ್ಲಮ್ ಆಯ್ತು ನೋಡು ಇಲ್ಲೇ ನೋಡ್ಕೊ ನಾನೇ ಆವಾಗಿಂದ ಎಷ್ಟು ಹೇಳಿದೆ ಚಾರ್ಜರ್ ಸರಿ ಇಲ್ಲ ವಾಲ್ಯುಮ್ ಸರಿಗೆ ಕೇಳಿಸಲ್ಲ ಕೇಳ್ಸುದ್ರುನು ಅದನ್ನು ಏರುಪೇರು ಆಗ್ತಾ ಇರುತ್ತೆ ಕೇಳ್ಸದು ಒಂದು ಆಮೇಲೆ ಮತ್ತಿರ್ಗ ಬ್ಯಾಟ್ರಿ ಸ್ಟೋರೇಜು ಬೇಗ ಬೇಗ ಚಾರ್ಜ್ ಆಗಲ್ಲ ಅವರು ಕೊಟ್ಟಿದ್ದ ಕಂಪ್ನಿದ್ದೆ ಚಾರ್ಜರ್ ಹಾಕ್ತಾ ಇದ್ದೀನಿ ಆದರೆ ಚಾರ್ಜ್ ಆಗ್ತಾ ಇಲ್ಲ ಬೇರೆಯವರ ಫೋನೆಲ್ಲ ಚಾರ್ಜ್ ಆಗುತ್ತೆ ನನ್ನ ಚಾರ್ಜರಲ್ಲಿ ಆದರೆ ನನ್ನ ಫೋನೇ ಚಾರ್ಜ್ ಆಗ್ತಾ ಇಲ್ಲ ವೈರಸ್ ಅಟ್ಟ್ಯಾಕ್ ಆಗಿದ್ಯೇನೋ ಅಂತ ಎರಡು ಮೂರು ಸತ್ತಿ ಸರ್ವೀಸ್ ಮಾಡ್ಸ್ದೆ ಇನ್ನೂ ಎಷ್ಟು ಇನ್ವೆಸ್ಟ್ ಮಾಡ್ಬೋದು ಈ ಫೋನಿನ ಮೇಲೆ ಯಾವಾಗ ಪ್ರಾಬ್ಲಮ್ ಏನಾಗ್ಬಿಡ್ತು ಅಂತಾಂದ್ರೆ ಸಮಸ್ಯೆ ಅಂದರೆ ನಾನ ಇದು ತಗೋಬೇಕಾದ್ರೆನೆ ವಾರಂಟಿ ಬಂದುಬಿಟ್ಟು ಒಂದು ನಾಲ್ಕೈದು ತಿಂಗ್ ನಾಲ್ಕೈದು ತಿಂಗ್ಳಯೆಲ್ಲ ಜಾಸ್ತಿಯೇ ಬಿಡು ನಾವೊಂದು ವರ್ಷದ ತನ್ಕನಾದ್ರು ವಾರಂಟಿ ಇದ್ದಿದ್ದು ತಗೊಂಡಿದ್ರೆ ಚೆನ್ನಾಗಿರ್ತಿತ್ತೇನೋ ಬರೀ ಮೂರು ತಿಂಗಳು ಕಣಪ್ಪ ಥೂ ನನಗೆ ಈವಾಗ ಆಲ್ರೆಡಿ ಒಂದು ಆರು ತಿಂಗಳು ಆಗ್ಬಿಟ್ಟೈತಾ ಅರ್ಧಕರ್ಧ ಮುಗಿದೇ ಹೋಗ್ಬಿಟ್ಟೈತೆ ನನ್ ಆವಾಗೆಲ್ಲ ಚೆನ್ನಾಗೇ ಇತ್ತು ಅದಕ್ಕೆ ನಾನೇನೂ ಮಾತಾಡಲಿಲ್ಲ ಹ್ಞೂ ಅವ್ರದು ನೋಡು ಅವರ ಕೆಪ್ಯಾಸಿಟಿ ಮೇಲೆ ಅವರ ವಾರಂಟಿ ಇಟ್ಟಿರ್ತಾರೆ ಅಂತ ನನಗಿವತ್ತೇ ಕೂಡ ಅರ್ಥ ಆಗ್ತಾ ಇರೋದು ಅದೇನೋ ಅಂತಾರಲ್ಲ ಎಕ್ಸ್ಪೀರಿಯೆನ್ಸ್ ಆದ್ಮೇಲೆ ಗೊತ್ತಾಗೋದು ಎಲ್ಲಾದು ಅದುಕ್ಕಿನ ಮುಂಚೆ ಏನೂ ಗೊತ್ತಾಗಲ್ಲ ಅಂತ ಹಾಗಾಗ್ತಿದೆ ಈವಾಗ ಆದರೂ ಭಾಳ ಬೇಜಾರಾಗ್ತೈತೆ ಗೊತ್ತಾ ನನಗೆ ತುಂಬ ಇಷ್ಟಪಟ್ಟು ತೊಗೊಂಡಿದ್ದೆ ನಾನೀ ಫೋನನ್ನ ಈವಾಗ ಎಸಿಯಂಗೂ ಇಲ್ಲ ಇಟ್ಕೋಳಂಗೂ ಇಲ್ಲ ಬೇರೆ ತಗೋಳಂಗೂ ಇಲ್ಲ ಅನ್ನಂಗೆ ಭಾಳ ಬೇಜಾರಾಗ್ತೈತೆ ನನಗೀ ಫೋನ್ ಇಟ್ಕೊಳ್ಳಕ್ಕೆ ಸ್ಕ್ರೀನ್ಗಾರ್ಡ್ ಯ ನಿಜವಾಗಲೂ ಗೊತ್ತಾ ಈವಾಗ ಬಂದು ಕೊಡ್ತೀನಿ ಅಂತಂದ್ರೂ ಓಪನ್ ಮಾಡದೆ ಅವ್ರೆಂಗೆ ತೊಗೊಂಡೋಗ್ಬುಟ್ರೆ ಏನು ಯೂಸ್ ಮಾಡ್ದಲೆ ನೋಡ್ದಲೆ ಹೊಸ ಫೋನ್ ಮಡ್ಗದಂಗೆ ಮಡ್ಗಿಟ್ಟಿದಿನಿ ನಾನಿದನ್ನು ಎಷ್ಟು ಹೊಸಾದ್ರು ಥರ ಅಯ್ತೆ ಗೊತ್ತಾ ಒಂಚೂರು ಒಂದೇ ಒಂದು ಸ್ಕ್ರಾಚ್ ಮಾಡಿಸಿಲ್ಲ ನಾನು ಬ್ಯಾಗ್ರೌಂಡು ಅಷ್ಟೇನೇ ಸ್ಕ್ರೀನು ಅಷ್ಟೆನೇ ಅಷ್ಟೆ ಚೆನ್ನಾಗೈತೆ ಸ್ಕ್ರೀನ್ ಕೂಡ ಬ್ಯಾಗ್ರೌಂಡ್ ಕೂಡ ಎಲ್ಲೂ ಒಂದೇ ಒಂದು ಸ್ಕ್ರಾಚ್ ಇಲ್ಲ ಗೊತ್ತಾ ಗೊರಿಲ್ಲಾ ಗ್ಲಾಸ್ ಹಾಕ್ಕೊಂಡು ಮೇಲುಗಡೆ ಎರಡ್ಮೂರು ಸತ್ತಿ ಚೇಂಜ್ ಮಾಡ್ಸಿದೀನಿ ಗೊರಿಲ್ಲಾ ಗ್ಲಾಸನ್ನ ಜಸ್ಟ್ ಸ್ಕ್ರಾಚ್ ಆಗೈತಿ ಅಂತೇಳ್ಬಿಟ್ಟು ಪೌಚು ಅಷ್ಟೆ ಎಷ್ಟು ಒಳ್ಳೆಯ ಪೌಚ್ ಹಾಕಿದ್ದೀನಿ ಅಂತಂದರೆ ಕಾರ್ನರ್ಸೆಲ್ಲ ಹೀಗೆ ತೆಗಿಬೇಕಾದ್ರೆ ಎಲ್ಲಿ ಇದು ಗೊರಿಲ್ಲಾ ಗ್ಲಾಸ್ ಎದ್ದೇಳುತ್ತೋ ಅನ್ನೋ ಥರ ಎಲ್ಲ ಚೆಕ್ ಮಾಡಿ ನಾನು ಆಮೇಲೆ ತಗೊಳೊದು ಪೌಚೆಲ್ಲ ಅಷ್ಟು ಸೂಕ್ಷ್ಮವಾಗಿ ಯೂಸ್ ಮಾಡಿದ್ದೀನಿ ಬಟ್ ಫೋನ್ ಒಳಗಿಂದ ಪ್ರಾಬ್ಲಮ್ ಆಗ್ತೈತಲ್ಲ ಅದೇ ಬೇಜಾರು ನೋಡು ನನಗೆ ಒಳ್ಳೆಯ ಕಂಪ್ನಿ ಅಂತ ತಗೊಂಡೆ ನೋಡಿದರೆ ಹಿಂಗಾಗ್ಬಿಟ್ಟೈತೆ ಮತ್ತೆ ಆ ಕ್ಯಾಮ್ರಾನೂ ಅಬ್ಬಬ್ಬಬ್ಬಬ್ಬಬ್ಬಬ್ಬ ಅದೆಷ್ಟು ಎಡಿಟೆಡ್ ಕ್ಯಾಮ್ರಾ ಅಂತಂದರೆ ನನಗಂತೂ ನನ್ನ ಮುಖ ನನಗೇ ನೋಡ್ಕಳಕ್ಕಾಗಲ್ಲ ಹಂಗೈತೆ ಎಡಿಟೆಡ್ ಕ್ಯಾಮ್ರಾ ಅಂದರೆ ಸೆಲ್ಫಿಗೆಲ್ಲ ಬಿಡು ಎಷ್ಟೋಂದ್ರಲ್ಲಿ ಹಾಗೇ ಬರುತ್ತೆ ಆದರೂ ಸೆಲ್ಫಿನಲ್ಲೂ ಎಷ್ಟೊಂದು ಕ್ಯಾಮ್ರ ನೋಡಿದ್ದೀನಿ ನನ್ನ ಫ್ರೆಂಡ್ಸ್ದು ಎಷ್ಟು ಕ್ಲಿಯರಾಗಿ ಬರುತ್ತೆ ಗೊತ್ತಾ ಇದರಲ್ಲಿ ಹಾಗೆ ಕ್ಲಿಯರಾಗಿ ಬರೋದೇ ಇಲ್ಲ ಫುಲ್ ಎಡಿಟೆಡ್ ಒಂಥರ ಬೂದಿ ಬೂದಿ ಥರ ಮುಖ ಬರೋದಾಗಿರ್ಬೋದು ಕೆಂಪು ಕೆಂಪಗೆ ಬರೋದಾಗಿರ್ಬೋದು ಹೀಗೆಲ್ಲ ಬರುತ್ತೆ ಅದು ನೊಡಿದ್ರೆ ಫ್ ಒಂಥರಾ ಅಯ್ಯೋ ಇದು ನಾವೇ ಅಲ್ಲವೇನೋ ಅನ್ನೋ ಥರ ಅಸಹ್ಯ ಫೀಲಾಗ್ಬಿಡುತ್ತೆ ಹಾಗೆ ಬರುತ್ತೆ ಬ್ಯಾಕ್ ಕ್ಯಾಮ್ರಾನು ಅಷ್ಟೆ ಮುಂಚೆಯೆಲ್ಲ ಚೆನ್ನಾಗೆ ಬರ್ತಿತ್ತು ಈವಾಗಂತೂ ಅದು ಒನ್ ಏನೊ ಫೋಟೊ ತೆಗಿಯೋ ಥರನೆ ಅನಿಸಲ್ಲ ನನಗೆ ಫೋಟೊ ತೆಕ್ಕೊಬೇಕಂತನೇ ಅನಿಸಲ್ಲ ನನ್ನ ಫೋನಲ್ಲಿ ಅದೆಷ್ಟು ದಿನ ಆಗ್ಬುಟ್ಟೈತೊ ನಾನು ನನ್ನ ಫೋನಲ್ಲಿ ಫೋಟೊ ತಕ್ಕೊಂಡು ಸೆಲ್ಫಿ ತೆಗೆದು ನಿಜವಾಗಲೂ ನನಗೆ ಫೋನ್ ಯೂಸ್ ಮಾಡೋಕ್ಕೆ ಇಷ್ಟವೇ ಆಗ್ತಾ ಇಲ್ಲ ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ಈವಾಗ ಅದಕ್ಕೆ ನಿನಗೆ ಕಾಲ್ ಮಾಡಿ ಹೇಳ್ತಾ ಇದ್ದೀನಿ ಎಲ್ಲ ಏನು ಮಾಡೋದು ಈವಾಗ ಸುಮ್ಮನೆ ಈವಾಗಿದನ್ನು ಮಾರ್ತೀನಿ ಅಂದರೂ ಯಾರೂ ತಗೋಳಲ್ಲ ಆಯಿತಾ ಮನೇಲಿ ಇಟ್ಕಳರೆ ನನಗೆ ಬೇರೆ ಫೋನ್ ತಗೋಳಕ್ಕಾಗಲ್ಲ ಅದೇ ಯೋಚನೆ ಮಾಡ್ತಾ ಇದ್ದೀನಿ ಹೇಗೆ ಮಾಡೋದು ಏನು ಮಾಡೋದು ಅಂತ ಅದೇ ಆ ಅಂಗ್ಡಿಯತ್ರ ಹೋಗೇ ಮಾತಾಡಬೇಕು ಬಟ್ ಅವರು ಏನು ಗೊತ್ತಾ ಅವರಿನ್ನೇನು ಅಂತಾರೆ ವಾರಂಟಿ ಇದ್ದಿದ್ದೇ ಮೂರು ತಿಂಗಳು ನೀವು ಆವಾಗ ಬಂದಿದ್ದರೆ ನಾವು ಚೇಂಜ್ ಮಾಡಿ ಕೊಡ್ತಾ ಇದ್ವಿ ಈವಾಗ ಆಲ್ರೆಡಿ ಆರು ತಿಂಗಳು ಆಗೈತೆ ಅಂತ ಎಂತರೇನೊ ಅಂತ ಅಷ್ಟೆ ನಾನು ಅವರ ಸರ್ವೀಸ್ ನೋಡಿದರೆ ಹಾಗಿದೆ ಈ ಫೋನ್ ನೋಡಿದರೆ ಹೀಗಿದೆ ಏನು ಮಾಡೋದೊಪ್ಪ ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ ಸೆಟ್ಟಿಂಗ್ ಇಲ್ಲ ನನ್ನ ಸೆಟ್ಟಿಂಗ್ಸಲೆಲ್ಲ ನೋಡಿದ್ದೀನಿ ಹಾಂ ಸರ್ವೀಸಿಗೆ ಕೊಟ್ಟಾಗ ಒಂದು ಎರಡ್ಮೂರು ದಿನ ಹಾಗೆ ವರ್ಕಾಗತ್ತೆ ಅಂದರೆ ಒಂದು ಎರಡ್ಮೂರು ದಿನ ಏನಲ್ಲ ಒಂದು ಹತ್ತು ಹದಿನೈದು ದಿನ ಚೆನ್ನಾಗೇ ವರ್ಕಾಗ್ತಾ ಇರತ್ತೆ ಹ್ಯಾಂಗ್ ಆಗೋದಿಲ್ಲ ಏನಾಗಲ್ಲ ಹಾಂ ಅಂದರೆ ಸರ್ವೀಸ್ ಮಾಡ್ಸಿದ್ದನ್ನ ಚೇಂಜ್ ಮಾಡೊ ಪ್ಲೇಸನ್ನ ಅಂತಾನಾ ನೋಡ್ತೀನಿ ಒಂದ್ಸತಿ ಹಾಗೂ ಮಾಡಿ ನೋಡ್ತೀನಿ ಮೇ ಬಿ ಅವರೆಲ್ಲಾದ್ರು ಏನೂ ಮಾ ಕೆಲಸಾನೆ ಮಾಡದೇ ಆ್ಯಂಟಿವೈರಸ್ ಏನೂ ಹಾಕದೆ ಸುಮ್ಮನೆ ಏನೋ ನಾನು ರೆಡಿ ಮಾಡಿದ್ದೀನಿ ಅಂತೇಳ್ಬಿಟ್ಟು ಸುಳ್ಳು ಸುಳ್ಳಾಗಿ ಕೊಡ್ತಾವ್ರೊ ಏನು ಕಥೆಯೋ ಹಾಗಂದ್ರೆ ಅಲ್ವಾ ಆದರೂ ಏನೇ ಆದರೂ ವೈರಸ್ ಅಟ್ಟ್ಯಾಕ್ ಆಗುತ್ತೆ ಅಂದು ಇಷ್ಟೊಂದಾ ಫುಲ್ ಹ್ಯಾಂಗ್ ಆಗತ್ತೆ ಈ ಕ್ಯಾಮ್ರಾದಲ್ಲ ಏನು ಕ್ಯಾಮ್ರ ಸೆಟ್ಟಿಂಗ್ಸು ಓ ಹೌದಾ ನನ್ನ ಸೆಟ್ಟಿಂಗ್ಸ್ ಇಲ್ಲ ನನ್ನ ಸೆಟ್ಟಿಂಗ್ಸ್ ಬಗ್ಗೆ ಗೊತ್ತು ನನ್ಗೂನು ತುಂಬ ಕಡೆ ನಾನು ಚೆಕ್ ಮಾಡ್ತಿದ್ದೀನಿ ನಾನು ಸುಮ್ಮನೆ ಕುತ್ಕೊಳಲ್ಲ ಫೋನ್ ಸಿಕ್ತು ಅಂದರೆ ಅದರಲ್ಲಿ ಏನಿದೆ ಹೊಸದಾಗಿ ಅಂತೆಲ್ಲ ನೋಡ್ತಿರ್ತೀನಿ ಅಂಥ ಅಪ್ಡೇಟೆಡ್ ವರ್ಷನ್ಸೆಲ್ಲ ಏನು ಬಿಡೊದೇ ಇಲ್ಲ ಇವರು ಎಲ್ಲ ಫೋನಲ್ಲೂ ನಾನೂ ನೋಡಿದ್ದೀನಿ ಆವಾಗವಾಗ ಅಪ್ಡೇಟ್ಸ್ ಮಾಡ್ತಾನೆ ಇರ್ತಾನೆ ಈ ಫೋನಲ್ಲಿ ಏನು ಎಂಥದ್ದೂ ಇಲ್ಲ ಗೊತ್ತಾ ಅಪ್ಡೇಟ್ಸು ನಾನು ತೊಗೊಂಡಾಗಿಂದ ಹೌದು ಸರಿ ಹಾಗಂತ ಅಲ್ಲ ಎಂಥದ್ದೂ ಸಹ ಅಪ್ಡೇಟ್ಸ್ ಇಲ್ಲ ಅಂದರೆ ಮತ್ತಿನ್ನೊಂದು ವಾಟ್ಸಾಪ್ನೆಲ್ಲ ಅಪ್ಡೇಟ್ ಕೊಟ್ಟಿರ್ತೀನಿ ಅಪ್ಡೇಟೆಡ್ ಅಂತ ಬರುತ್ತೆ ಪ್ಲೇಸ್ಟೋರಲ್ಲಿ ಇಲ್ಲಿ ಬಂದರೆ ಅಪ್ಡೇಟ್ ಆಗಿರಲ್ಲ ಏನು ಅನ್ಕೊಬೇಕು ನನ್ನದು ಯಾವ ಫೋನೂ ಯೂಸ್ ಮಾಡೋಕ್ಕಾಗಲ್ಲ ಸರಿಗೆ ಒಟ್ನಲ್ಲಿ ಈ ಫೋನು ನಿಜವಾಗಲೂ ಚೆನ್ನಾಗಿಲ್ಲ ನನಗಿಷ್ಟ ಆಗ್ತಾ ಇಲ್ಲ ನೀನೂ ಬಂದಿದ್ಯಾ ತಾನೆ ಜೊತೇಲಿ ತಗೋಬೇಕಾದ್ರೆ ನೀನಾದರೂ ಹೇಳಬೇಕಿತ್ತು ನನಗೆ ಥ ಏನು ಮಾಡೋದಂತಲೇ ಗೊತ್ತಾಗ್ತಾಯಿಲ್ಲಪ್ಪ ನನಗೆ ಇರಲಿ ಬಿಡು ನೋಡೋಣ ಈ ಆದರೆ ನಾನು ಬೇರೆ ಫೋನೇ ತಗೊಂಬಿಡ್ತೀನಿ ಇಷ್ಟೆಲ್ಲ ಯಾರು ಕಷ್ಟಪಡ್ತಾರೆ ನಾನು ಒಂದೊಂದ್ಸತ್ತಿ ಮಾತಾಡಬೇಕಾದ್ರೆ ಹೊರಗಡೆ ಕೇಳಿಸತ್ತೆ ಅಂತೇಳ್ಬಿಟ್ಟು ಇಯರ್ಫೋನ್ ಇಕ್ಕೊಂ ಮಾತಾಡ್ತೀನಿ ಗೊತ್ತಾ ಆ ಇಯರ್ಫೋನ್ಸೆ ಎಷ್ಟೊಂದು ಸತ್ತಿ ಹಾಳಾಗ್ಬಿಟ್ಟಿರತ್ತೆ ನನಗಾವಾಗ ಅನಿಸತ್ತೆ ಈ ಫೋನಿಂದಲೇ ಏನಾದರೂ ಈ ಇಯರ್ಫೋನ್ಸ್ ಹಾಳಾಗ್ತವೇನೋ ಅಂತ ಬಿಕಾಸ್ ಅದು ಇಯರ್ಫೋನ್ಸೆಲ್ಲ ಚೆನ್ನಾಗಿರೋದು ಬ್ರಾಂಡೆಡೆ ತಗೋಳದು ನಾನುನು ಯಾಕೆಂದರೆ ಒಂದ್ಸರಿ ಇನ್ವೆಸ್ಟ್ ಮಾಡ್ಬಿಟ್ರೆ ಚೆನ್ನಾಗಿರೋದಕ್ಕೆ ಮತ್ತಿರ್ಗ ಮತ್ತೆ ಮತ್ತೆ ತಗೋಳೊ ಅವಶ್ಯಕತೆಯೇ ಇರಲ್ವಲ್ಲ ಅಂತೇಳ್ಬಿಟ್ಟು ನಾನಂಗೆ ಮಾಡ್ತೀನಿ ಆಯಿತಾ ಫೋನುನು ಅದೇ ನಂಬಿಕೆ ಮೇಲೆ ತಗೊಂಡೆ ಅದು ಯಾಮಾರಿಬಿಟ್ಟೆ ಅಂತ ನನಗೆ ಅರ್ಥವೇ ಆಗಿಲ್ಲ ಈವಾಗ ಅನ್ಸ್ತೈತೆ ಥು ಯಾಮಾರ್ಬಿಟ್ನೇನೋ ಅಂತ ನಿಜವಾಗಲೂ ಎಷ್ಟು ಬೇಜಾರಾಗ್ತೈತೆ ಗೊತ್ತಾ ಇಂಥ ಫೋನ್ ತಗೊಂಬಿಟ್ಟು ಹೀಗೆಲ್ಲ ತಗಂತನೇ ಇರಲಿಲ್ಲ ನಾನು ಒಂದ್ಸರಿ ತೊಗೊಂಡ್ರೆ ಎಷ್ಟು ಎಷ್ಟು ಸರಿ ಯೋಚನೆ ಮಾಡಿ ತಗಂತಿದ್ದೆ ಗೊತ್ತಾ ಅದು ಹೇಗೆ ತಗಂಬಿಟ್ನೋ ಇದನ್ನು ಈವಾಗ ಇದನ್ನು ನಾನು ಇಟ್ಕಳಂಗಿಲ್ಲ ಬಿಡಂಗಿಲ್ಲ ಯಪ್ಪಾ ದೇವರೇ ಮನೆಯಲ್ಲೇನು ಹೇಳಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು ಈವಾಗ ತಗೋಳದೇನೋ ತಗೊಂಡು ಬಿಟ್ಟಿದ್ದೀನಿ ಯೂಸ್ ಮಾಡೋಕ್ಕಾಗ್ತಾ ಇಲ್ಲ ಸರಿ ಆಯಿತು ನನಗಿಷ್ಟ ಆಗ್ತಾ ಇಲ್ಲ ಈ ಫೋನು ಮನೆಯಲ್ಲೇನಂತ ಹೇಳಲಿ ನಾನು ಮತ್ತೆ ಕಾಸು ಕೊಡ್ತಾರಾ ಅವರು ಹದಿನೈದು ಸಾವಿರ ಕೊಟ್ಟಿದ್ದೀನಿ ಇದಕ್ಕೆ ಹದಿನೈದು ಸಾವಿರ ವಾಪಸ್ ನನಗೆ ಮತ್ತು ಕೇಳಿದರೆ ಇನ್ನೊಂದ್ಸರಿ ಕೊಡ್ತಾರಾ ಬ್ರೋ ಆಗೊದೇ ಇಲ್ಲ ಬಿಡು ಅವರನ್ನ ಇಲ್ಲ ನಿಜವಾಗಲೂ ಬೈತಾರೆ ಯಾರೇ ಆಗಲಿ ಎರಡು ಒಂದು ಸಾವಿರ ಎರಡು ಸಾವಿರ ಆದರೆ ಸರಿ ಹದಿನೈದು ಸಾವಿರ ಫೋನಿಗೇಂತನೆ ಇಕ್ಕಿದಿನಿ ನಾನು ಅಂದರೆ ಬೈಯ್ಯಲ್ವಾ ನನಗೆ ಮನೆಯಲ್ಲಿ ಅದೂ ನಮ್ಮ ಮನೆಯಲ್ಲೆಲ್ಲ ಗೊತ್ತಲ್ವಾ ಕೋಡೋದೇ ಎರಡು ಮೂರು ಸಾವಿರ ಹೆಚ್ಚು ಅದು ಹ್ಞೂ ಹ್ಞೂ ಅದೂ ಒಂದು ಅವರು ಹೇಳಿದ್ದೇನು ಏಳು ಸಾವಿರದ್ದೋ ಎಂಟು ಸಾವಿರದ್ದೋ ಫೋನ್ ತಗೋ ಅಂತ ನಾನೇನೊ ದೊಡ್ಡದಾಗಿ ಸಾಧನೆ ಮಾಡೋವ್ಳ ಥರ ಇಲ್ಲ ನನಗೆ ಹದಿನೈದು ಸಾವಿರದ್ದೇ ಬೇಕೂಂತ ಅದೂ ಇದೇ ಫೋನ್ ಬೇಕೂಂತ ಹಠ ಮಾಡಿ ತಗೊಂಡೆ ಇದು ನೋಡಿದರೆ ಹಿಂಗೈತೆ ಒಂದು ಚೂರು ಚೆನ್ನಾಗಿಲ್ಲ ಹ್ಞೂ ಅದೇ ನೋಡೋಣ ಅದು ಬೇ ನಾನು ಸಾಧ್ಯ ಆದರೆ ಮನೇಲೊಂದ್ಸರಿ ಕೇಳ್ತೀನಿ ಈ ಫೋನ್ ಚೇಂಜ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಇಲ್ಲ ಅದೇ ಫೋನ್ ಯೂಸ್ನೇ ಮಾಡಲೇಬೇಕು ಅಂತ ಅಂದರೆ ಇನ್ನೇನು ಮಾಡೋಕ್ಕಾಗುತ್ತೆ ಸರ್ವಿಸ್ ಸೆಂಟರ್ ಚೇಂಜ್ ಮಾಡಿ ಒಂದ್ಸರಿ ನೋಡಿ ಆಮೇಲೆ ಇದು ಆಂಟಿವೈರಸ್ದೇನಾ ಪ್ರಾಬ್ಲಮಂತೆಲ್ಲ ನೋಡಿ ಆಮೇಲೆ ನಾನು ನಿನ್ನ ಹತ್ರ ಮಾತಾಡ್ತೀನಿ ತಿಳಿಸ್ತೀನಿ ನಾನು ನಿನಗದನ್ನು ಆಯಿತಾ ಹ್ಞೂ ಸರಿ ಸರಿ ಆಯಿತು ಮಾತಾಡೋಣ ಬಿಡು ನಾ ಇದರ ಬಗ್ಗೆ ಹ್ಞೂ ಸರಿ ಆಯಿತು ಬಾಯ್